ನಮ್ಮ ಭಾಗದಲ್ಲಿಯ ಕ್ರೀಡಾ ಕೇಂದ್ರಗಳ ಬಗ್ಗೆ ವಿವರಣೆ ಅಂದರೆ ನಮ್ಮ ಭಾಗದಲ್ಲಿರತಕ್ಕಂಥ ಕ್ರೀಡಾ ಕೇಂದ್ರಗಳು ಸರ್ಕಾರದ ಅಧೀನದಲ್ಲಿರ್ತಕ್ಕಂಥವು ಮತ್ತು ಬೇರೆ ಎಲ್ಲ ಕ್ರೀಡಾ ಕೇಂದ್ರಗಳೇನಿದಾವೆ ಅವ್ಗಳು ಒಂದು ಸಮಾಜದಲ್ಲಿ ಒಂದು ಉತ್ತಮ ಒಳ್ಳೆಯ ಕ್ರೀಡಾಪಟುಗಳನ್ನು ಸಮಾಜಕ್ಕೆ ಇತ್ತೀಚಿನ ದಿನಗಳಲ್ಲಿ ಕೊಡ್ತಾ ಇದಾವೆ ಈಗೇನು ತುಂಬ ಹೆಚ್ಚಿನ ಕ್ರಿಕೆಟ್ ಪಂದ್ಯವನ್ನು ವೀಕ್ಷಣೆ ಮಾಡ್ತೀರ ನೀವೆಲ್ಲರೂ ಅದರಲ್ಲಿ ಬರತಕ್ಕಂಥ ಕ್ರೀಡೆಗಳೆಲ್ಲವೂ ಒಂದಿಲ್ಲೊಂದು ಕ್ರೀಡಾ ಕೇಂದ್ರಗಳಿಂದಲೇ ಭರ್ತಿಯಾಗಿರ್ತಾರೆ ಅವ್ರು ಒಂದು ಉತ್ತಮ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ ಅವು ಸರ್ಕಾರಿ ಮತ್ತು ಸರ್ಕಾರೇತರ ಎರಡೂ ಕ್ರೀಡಾ ಕೇಂದ್ರಗಳು ಒಂದು ಒಳ್ಳೆಯ ಯುವ ಸ್ಪರ್ಧಿಗಳನ್ನು ನಮ್ಮ ಯುವ ಜಗತ್ತಿಗೆ ಭಾರತದಲ್ಲಿ ಯುವ ಜಗತ್ತಿಗೆ ಒಂದು ಉತ್ತಮ ಕ್ರೀಡಾಪಟುಗಳನ್ನು ನೀಡ್ತಾ ಇದ್ದಾರೆ ಮತ್ತು ಅವು ಭಾರತ ಇತ್ತೀಚಿನ ದಿನಗಳಲ್ಲಿ ನೀವ್ ಏನು ನೀವು ಏನು ನೋಡ್ತಾ ಇದ್ದೀರ ಒಲಂಪಿಕ್ಸ್ನಲ್ಲಿ ಒಂದಿಷ್ಟು ಮೆಡಲ್ಗಳನ್ನ ತರ್ತಾ ಇವೆ ಹೋದ ವರ್ಷ ನೋಡಿದರೆ ಮತ್ತು ಈ ವರ್ಷ ನೋಡಿದರೆ ಎರಡರಲ್ಲಿ ಬರ್ತಾ ಬರ್ತಾ ಪ್ರತಿ ವರ್ಷ ಹೆಚ್ಚಾಗ್ತಾ ಇದೆ ಇದರಲ್ಲಿ ಕ್ರೀಡಾ ಕೇಂದ್ರಗಳೇನಿದಾವೆ ಅವುಗಳ ಪಾತ್ರ ತುಂಬ ಮುಖ್ಯವಾಗಿದೆ ಎಂದು ನಾನು ಹೇಳ್ಲಿಕ್ಕೆ ಇಷ್ಟಪಡ್ತೇನೆ